ನಮ್ಮ ಸ್ಥಳೀಯ ಮಾರುಕಟ್ಟೆಗೆ ಬೆಳೆಗಳನ್ನು ತರಲು ಉತ್ಪನ್ನ ಮಾಡಿರೋ ಬೆಳೆಗಳನ್ನು ತರಬೇಕಾದ್ರೆ ಜನರಿಗೆ ತೊಡಕುಗಳೇನೆಂದರೆ ಅವರಿಗೆ ಸರಿಯಾದ ಸಮಯಕ್ಕೆ ವಾಹನಗಳು ಸಿಗುವುದಿಲ್ಲ ಹಾಗೂ ಅವರಿಗೆ ಮನೆಯನ್ನು ಬಿಟ್ಟು ಹೋಗೋಕ್ಕೆ ಆಗುವುದಿಲ್ಲ ಮನೆಯತ್ರ ನೋಡಿಕೊಳ್ಳೋಕೆ ತೋಟ ಹೊಲ ಹಾಗೂ ನೀರಾವರಿಗಳನ್ನು ಇಡಬೇಕೆಂಬ ಒಂದು ಒಂದು ತೊಂದರೆ ಇರುತ್ತದೆ ಅದಕ್ಕೋಸ್ಕರ ಅವರು ಸರಿಯಾದ ಸಮಯಕ್ಕೆ ಮಾರುಕಟ್ಟೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಹಾಗೂ ಅಂದ್ಕೊಂಡಿದ್ದ ಸಮಯಕ್ಕೆ ಅವರು ಕೃಷಿ ಉತ್ಪನ್ನಗಳನ್ನು ಎಕ್ಸಾಂಪಲ್ ಹೂವು ಹೂವುಗಳನ್ನು ಹಾಕಿರ್ತಾರೆ ಅದನ್ನು ಈವಾಗ ಸರಿಯಾದ ಸಮಯಕ್ಕೆ ನಾವು ಮಾರುಕಟ್ಟೆ ತಲುಪಬೇಕೆಂದರೆ ಇಲ್ಲಿ ಈವಾಗ ಸರಿಯಾ ಅಂದರೆ ಹೂವು ಹೂವು ಕೊಯ್ಯೋದಕ್ಕೆ ಜನಗಳು ಸಿಗೋಲ್ಲ ಆಗ ಮನೆಯವರೊಬ್ಬರೇ ಕೊಯ್ಬೇಕು ಅಷ್ಟೂ ಅವರೆಷ್ಟು ಹಾಕಿದ್ದಾರೋ ಅಷ್ಟು ಹೂವುಗಳನ್ನು ಮನೆಯವರೊಬ್ಬರೇ ಕೊಯ್ಯಬೇಕೆಂದರೆ ಅದು ಮಾರುಕಟ್ಟೆಗೆ ತಲುಪಲು ತುಂಬ ಸಮಯವಾಗುತ್ತದೆ ಅದಕ್ಕೋಸ್ಕರ ಒಂದಿನ ಅಲ್ಲ ಒಂದು ವಾರ ಬೇಕು ಹೂವುಗಳನ್ನು ಕೊಯ್ಯೋದಕ್ಕೆ ಅಂದರೆ ಈವಾಗ ಯಾರಾದ್ರೂನೂಕ್ಕೂನೂ ಅದಕ್ಕೆ ಯಾರಾದರೂ ಮನೆ ಸುತ್ತಮುತ್ತ ಇರೋರು ಹೂವು ಕೊಯ್ಯೋದಕ್ಕೆ ಹೋದ್ರೆ ತುಂಬ ಬೇಗ ಆಗೋಗುತ್ತೆ ಅಥ್ವಾ ಅವರು ಯಾರೂ ಹೋಗ್ಲಿಲ್ಲಾಂದ್ರೆ ಮನೆಯವರೊಬ್ಬರೇ ಕೊಯ್ಬೇಕು ಎಲ್ಲ ಬಿಸಿಲಲ್ಲಿ ಪಾಪ ಅವರ ಮನೆಯವರಷ್ಟೇ ಕೊಯ್ಬೇಕು ಅದು ಅದಕ್ಕೋಸ್ಕರ ಮಾರುಕಟ್ಟೆಗೆ ತಲುಪಲು ತುಂಬ ತಡವಾಗುತ್ತದೆ ಅಥ್ವಾ ಆ ಆ ಒಂದು ಫ್ಯಾಮಿಲಿ ತುಂಬ ತೊಂದರೆ ಹಾಗೂ ತೊಡಕುಗಳಾಗುತ್ತಿರುತ್ತವೆ ಇವೇ ನೋಡು ಇವೇ ಮಾರುಕಟ್ಟೆಗೆ ತಲುಪಲು ನಮ್ಮ ಜನರು ಎದುರಿಸುತ್ತಿರುವ ತೊಡಕುಗಳು